ನನಗೆ ತುಂಬ ಜ್ಯುಲ್ರಿ ಇಷ್ಟ ಜ್ಯುಲ್ರಿ ಶಾಪ್ಗೆ ಹೋದ್ರೆ ನನಗೆ ಯಾವ್ದಾದ್ರೂ ಇಷ್ಟ ಆದರೆ ನಾನು ತೊಗೋತೀನಿ ಅಂದರೆ ಯಾವುದಾದ್ರೂ ಮದುವೆ ಇದ್ದರೆ ಮದುವೆಗೆ ಹಾಕಿ ಹಾಕ್ಕೊಂಡು ಹೋಗ್ತೀನಿ ನನ್ನ ನನ್ನ ಫ್ರೆಂಡ್ಸೆಲ್ಲ ನೋಡಿ ಎಲ್ಲಿ ತೊಗೊಂಡೆ ಚೆನ್ನಾಗಿದೆಯಲ್ಲ ಎಷ್ಟು ಬಜೆಟು ಅಂತ ಕೇಳ್ತಾರೆ ಇಷ್ಟು ಬಜೆಟ್ ನನಗೆ ಬಜೆಟ್ ಸೆಟ್ ಆದರೆ ನಾನು ತೊಗೋತೀನಿ ಏನಾದ್ರು ಬಜೆಟ್ ಜಾಸ್ತಿ ಇದ್ದರೆ ನಾನು ಸ್ವಲ್ಪ ಕಮ್ಮಿ ಬಜೆಟಲ್ಲಿನೇ ತೊಗೊಳ್ತೀನಿ ಮದುವೆಗೆ ಎಲ್ಲಾದ್ರೂ ಹೋದರೆ ಎಲ್ಲರೂ ಕೇಳ್ತಾರೆ ಎಲ್ಲಿ ಚೆನ್ನಾಗಿದೆಯಲ್ಲ ಎಲ್ಲಿ ತೊಗೊಂಡೆ ಅಂತ ಅದೇ ಈ ಜ್ಯುವೆಲ್ರಿ ಶಾಪಲ್ಲಿ ತಗೊಂಡೆ ಚೆನ್ನಾಗಿ ಕಾ ನೀನು ಚೆನ್ನಾಗಿ ಕಾಣಿಸ್ತಾಯಿದ್ದೀಯ ಅಂತ ಎಲ್ಲರು ಹೇಳ್ತಾರೆ ನಾ ನಾವು ಆ ಶಾಪ್ಗೆ ಬರ್ತೀವಿ ನಮಗೂನು ಕರ್ಕೊಂಡೋಗು ಅಂತಾರೆ ಬಾಮ್ಮಾ ಕರ್ಕೊ ಬೇಕಾದ್ರೆ ನಾನು ಕರ್ಕೊಂಡು ಹೋಗಿ ತೊಕೊಂಡು ಬರೋಣ ಎಲ್ಲ ಫ್ರೆಂಡ್ಸ್ ಹೋಗಿ ಅಲ್ಲೇನೇ ತೊಗೊಳ್ಳೋಣ ಅಂತ ನಾನು ಕರ್ಕೊಂಡು ಅವ್ರಿಗೇನೂ ಜೊತೆಯಲ್ಲಿ ಕರ್ಕೊಂಡು ಹೋದೆ ಅವ್ರೂನು ಯಾ ಯಾವುದು ಇಷ್ಟ ಆಗುತ್ತೆ ಅದೆಲ್ಲ ಜ್ಯುಲ್ರಿಸು ತೊಗೋತಾರೆ ನನಗೆ ತುಂಬ ಒಡವೆ ಅಂದರೆ ತುಂಬ ಇಷ್ಟ ಇದು ಹ ನೆಕ್ಲೆಸ್ ತೊಗೋತೀವಿ ಬಳೆ ತೊಗೋತೀನಿ ವಾಲೆ ತೊಗೋತೀನಿ ಯಾವುದ್ಯಾವ್ದು ನನಗೆ ಜ್ಯುಲ್ರಿಸ್ ಇಷ್ಟ ಆಗುತ್ತೆ ನಾನು ಅದೆಲ್ಲ ಜ್ಯುಲ್ರಿಸ್ ತಗೊಂಡು ಮದುವೆಗೆ ಎಲ್ಲಾದ್ರೂ ಹೋದರೆ ಫಂಕ್ಷನ್ಗೆ ಹೋದರೆ ಪಾರ್ಟೀಸ್ಗೆ ಹೋದರೆ ಎಲ್ಲಾದ್ರೂನು ಹೋದರೆ ನಾನು ಜ್ಯುಲ್ರಿಸ್ ಹಾಕ್ಕೊಂಡು ಹೋಗ್ತೀನಿ ಅಲ್ಲು ಅಲ್ಲು ಯಾರಿಗಾದ್ರೂ ಇಷ್ಟ ಆಗ್ಬಿಡುತ್ತೆ ಚೆನ್ನಾಗಿದೆಯಲ್ಲಮ್ಮ ಎಲ್ಲಿ ತೊಗೊಂಡೆ ತುಂಬ ತುಂಬ ಚೆನ್ನಾಗಿದೆ ಅಂತ ಖುಷಿಯಿಂದ ಅವ್ರೂನು ಕೇಳ್ತಾರೆ ನನಗೂನು ಖುಷಿ ಆಗುತ್ತೆ ಅವರು ಎಷ್ಟು ಕೇಳ್ತಾಯಿದರಲ್ಲ ಅಂತ ನಾನು ಅವರ ಅದು ಬಗ್ಗೆ ಜ್ಯುಲ್ರಿಸ್ ಬಗ್ಗೆ ಅವ್ರಿಗೆ ಅವ್ರ ಜೊತೆಯಲ್ಲೂನು ಮಾ ಮಾತಾಡ್ತೀವಿ ಅವ್ರಿಗೂನು ಹೇಳ್ತೀವಿ ಈ ಶಾಪಲ್ಲಿ ತೊಗೊಂಡೆ ಅಮ್ಮ ಹೋಗಿ ಬೇಕಾದ್ರೆ ನೀವೂನು ಹೋಗಿ ಆ ಶಾಪಲ್ಲೆನೆ ಶಾಪಿಂಗ್ ಮಾಡ್ಬೋದು ಅಂತ ಅವ್ರಿಗೂನು ಹೇಳ್ಕೊಡ್ತೀವಿ ಹಾಂ ಅವ್ರೂನು ನಡಿ ಹೋಗೋಣ ನಿಮ್ಮ ಜೊತೆಯಲ್ಲೇನೇ ಹೋಗಿ ನಾವು ಎಲ್ಲ ಶಾಪಿಂಗ್ ಮಾಡ್ಕೊಂಡು ನಿಮ್ಮ ಜೊತೆಯಲ್ಲೇನೇ ಬರೋಣ ಅಂತ ಅವರೂನು ನನಗೆ ಕರ್ಕೊಂಡು ಹೋಗ್ತಾರೆ ಅವ್ರಿಗೂ ಯಾವ್ದಾದ್ರೂ ಇಷ್ಟ ಆದರೆ ಅವರೂನು ಶಾಪಲ್ಲಿ ಜ್ಯುಲ್ರಿಸ್ ತೊಗೊಂಡು ಬರ್ತಾರೆ